ಗ್ರಾಮೀಣ ಸಮುದಾಯಗಳಲ್ಲಿ ಆಟಗಳನ್ನು ಆಡುವುದರಿಂದ ವ್ಯಕ್ತಿಗಳು ಅನೇಕ ರೀತಿಯ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬಹುದು ಮೊದಲನೆಯದಾಗಿ ಮನೋರಂಜನೆ ಹಾಗೂ ಸ್ಪರ್ಧೆ ಎಂಬ ವಿಷಯ ಬಂದಾಗ ಈಜುವುದು ಕಂಬಳ ಚಕ್ಕಡಿ ಓಡಿಸೋದು ಹೀಗೆ ದೇಶಿಯ ಸ್ಪರ್ಧೆಗಳು ಮನೋರಂಜನೆಯ ವಾತಾವರಣಕ್ಕೆ ಕಾರಣವಾಗಿರುತ್ತವೆ ಕುಸ್ತಿ ಮಲ್ಲಕಂಬದಂತ ದೇಶೀಯ ಆಟಗಳು ಕಸರತ್ತಿನ ಪ್ರತೀಕವಾಗಿದ್ದು ಇವುಗಳು ಗ್ರಾಮೀಣ ಕ್ರೀಡೆಗಳಾಗಿವೆ ಬದುಕಿನಲ್ಲಿ ಆಟೋಟಗಳು ಚಟುವಟಿಕೆ ಇಲ್ಲದಿದ್ದರೆ ಮನುಷ್ಯ ಶವದಂತಾಗಿರುತ್ತಾನೆ ನಿರುತ್ಸಿಯಾಗಿ ಅನಾರೋಗ್ಯಕರ ಜೀವನ ಕಳೆಯ ಬೇಕಾಗುತ್ತದೆ ಮನುಷ್ಯ ತುಂಬು ಜೀವನ ನಡೆಸಬೇಕಾದರೆ ಆರೋಗ್ಯ ಮುಖ್ಯ ಮನುಷ್ಯ ಉತ್ಸಾಹಿಯಾಗಿದ್ದಾಗ ಬದುಕು ಸುಂದರವಾಗಿ ರೂಪುಗೊಳ್ಳುತ್ತದೆ

ಮನುಷ್ಯನ ಜೀವನ ಹಾಗೂ ದೈಹಿಕ ಮಾನಸಿಕ ಸಂಪೂರ್ಣ ಬೆಳವಣಿಗೆಗೆ ಅವಶ್ಯಕ ದೀರ್ಘಕಾಲದ ಆರೋಗ್ಯ ಭಾಗ್ಯಕ್ಕೆ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಕ್ರೀಡೆ ಪ್ರಧಾನವಾಗಿರುತ್ತದೆ ದೇಹವು ಶಕ್ತಿಯುತವಾಗಿರಲು ಮೆದುಳಿನ ಬೆಳವಣಿಗೆ ಕ್ರೀಡೆ ಪ್ರಯೋಜನಕಾರಿ ಮೂಳೆಗಳ ಬಲವರ್ಧನೆ ರಕ್ತ ಪರಿಚಲನೆ ಸೋಮಾರಿತನವನ್ನು ಹೋಗಲಾಡಿಸಿ ನಮ್ಮ ದಿನವನ್ನು ಸಂತೋಷಮಯ ಹಾಗೂ ಉಲ್ಲಾಸಮಯವಾಗಿರಿಸಲು ಕ್ರೀಡೆ ಬೇಕೇ ಬೇಕು